ನಾನು ದಿನನಿತ್ಯ ಬಳಸುವ ಆ್ಯಪ್ಗಳೆಂದರೆ ಅವು ನೆಟ್ಫ್ಲಿಕ್ಸ್ ವಾಟ್ಸಾಪ್ ಇನ್ಷ್ಟಾಗ್ರಾಮ್ ಹಾಗು ಸ್ನ್ಯಾಪ್ಚಾರ್ಟ್ ಆಗಿರುತ್ತದೆ ಹಾಗೂ ಹಲವಾರು ಗೇಮಿಂಗ್ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತೀನಿ ಬಂದು ಪಬ್ಜಿ ಕ್ಲ್ಯಾಶ್ ಆಫ್ ಕ್ಲೈನ್ಸ್ ಹಾಗೂ ಇತರೆ ಮುಂತಾದವುಗಳನ್ನು ಆಡ್ತೀನಿ ನಾನು ಅತಿ ಹೆಚ್ಚು ಪಬ್ಜಿಗೆ ಅಡಿಕ್ಟಾಗಿದ್ದೇನೆ ಇವು ನನ್ನನ್ನು ಭಾಳಷ್ಟು ಮೊಬೈಲ್ ಯೂಸ್ ಮಾಡಲು ಆಂ ನನ್ನನ್ನು ಆಕರ್ಷಿಸಿದೆ ನಾನು ವಾಟ್ಸಾಪ್ಪ ವಾಟ್ಸಾಪ್ ಇನ್ಷ್ಟಾಗ್ರಾಮ್ ಸ್ನ್ಯಾಪ್ಚಾರ್ಟನ್ನು ಭಾಳಷ್ಟು ಯೂಸ್ ಮಾಡ್ತೀನಿ ಸ್ನ್ಯಾಪ್ಚಾರ್ಟ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಸ್ಟ್ರೈಕ್ಸ್ಗೋಸ್ಕರ ಅದರಲ್ಲಿ ಬೇಗ ಫ್ರೆಂಡ್ಗಳ್ನ ಮಾಡ್ಕಬೊದು ಹಾಗು ಅವರು ದಿನನಿತ್ಯ ಎಲ್ಲೆಲ್ಲಿ ಓಡಾಡಿದ್ರು ಏನ್ಮಾಡಿದ್ರು ಅನ್ನೋದನ್ನೆಲ್ಲ ನಾವು ಕುಂತ ಜಾಗದಲ್ಲೆ ನೋಡ್ಬೊದು ಅವರು ಹಾಕ್ತಿರ್ತಾರೆ ನಾವು ಹಾಕ್ತಿರ್ತಿವಿ ಯಾವ ಕಾಲೇಜಲ್ಲಿದ್ದಾರೆ ಎಲ್ಲ ಫ್ರೆಂಡ್ಸ್ಗಳನ್ನು ಇಲ್ಲಿಂದ ನೋಡ್ಬೊದು ಹಾಗೂ ಭಾಳಷ್ಟು ಇನ್ಷ್ಟಾಗ್ರಾಮ್ನಿಂದ ಭಾಳಷ್ಟು ವಿಷಯಗಳ್ನ ತಿಳ್ಕೊತಿವಿ ಯಾವುದೆ ಆದಂತಹ ಬೇರೆ ಊರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ್ ಆಗಿರ್ಬೊದು ಬೇರೆ ದೇಶ್ದಲ್ಲಿ ನಡೆಯುವಂತಹ ಮೀಟಿಂಗಳ್ ಆಗಿರ್ಬೊದು ಈ ಎಲ್ಲವೂ ಮೊಬೈಲಲ್ಲೇ ಬಂದುಬಿಡುತ್ತೆ ಅದು ತರ್ಟಿ ಸೆಕೆಂಡ್ಸು ಫಿಫ್ಟೀನ್ ಸೆಕೆಂಡ್ಸು ಈ ಥರ ರೀಲ್ಸ್ಗಳ್ ಮಾಡಾಕ್ತಿರ್ತಾರೆ ಭಾಳಷ್ಟು ಇನ್ಫರ್ಮೇಷನ್ಗಳ್ನ ನೀಡುತ್ತವೆ ಹಾಗೂ ನಮ್ಮ ನೆಚ್ಚಿನ ಹೀರೋಗಳು ಸೆಲಬ್ರೆಟಿಗಳ್ನೆಲ್ಲ ನಾವು ಇನ್ಷ್ಟಾಗ್ರಾಮಲ್ಲಿ ಆರಾಮಾಗಿ ಮೀಟ್ ಮಾಡ್ಬೊದು ನೋಡ್ಬೊದು ಅವ್ರವ್ರ ಫೋಟೋಗಳ್ನ ಹಾಕ್ತಾಯಿರ್ತಾರೆ ಡಿ ಎಮ್ ಮಾಡ್ಬೊದು ಅದು ಅಲ್ಲದೆ ಮೆಸೇಜ್ ಮಾಡ್ಬೊದು ಅವ್ರು ಯಾವಾಗಲಾರು ರಿಪ್ರೆ ಮಾಡ್ತಾರೆ ಹಾಗು ಅವರ ಫೋಟೋನ ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ಅವರೂ ವಾಪಾಸ್ ಮಾಡ್ತಾರೆ ಈ ಥರಯ ಎಷ್ಟೊಂದು ಇದ್ದಾವೆ ಹಾಗು ಈಗಷ್ಟೆ ವಾಟ್ಸಾಪ್ನ ಅಪ್ಡೇಟ್ ಮಾಡಿದ್ದಾರೆ ಬ್ರಾಡ್ಕ್ಯಾಸ್ಟಿಂದ ನಾವು ಈಗ ಸೆಲಬ್ರೆಟಿಗಳ್ನ ನಮ್ಮ ಮೊಬೈಲ್ನಲ್ಲೆ ಫಾಲೋ ಮಾಡ್ಬೊದು ಹಾಗೂ ಅವ್ರ ಕಮ್ಯುನಿಟಿಗೆ ಜಾಯ್ನ್ ಆಗ್ಬೊದು ಕಮ್ಯುನಿಟಿ ಆ್ಯಪ್ಗಳ್ನ ಮಾಡ್ಕಬೊದು ವಾಟ್ಸಾಪ್ನಿಂದ ಎಷ್ಟೊಂದು ಬಿಸ್ನೆಸ್ಗಳ್ನ ಮಾಡ್ಬೊದು ಎಷ್ಟೊಂದು ಸ್ಮಾಲ್ ಕ್ಯಾ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ನ ಆ್ಯಪ್ಗಳ್ನ ಮೊಬೈಲ್ನಲ್ಲೇ ಸ್ಟಾರ್ಟ್ ಮಾಡಿದೀವಿ ಹಾಗು ಬೇರೆಯವ್ರ ಜೊತೆ ಮೀಟಿಂಗ್ ಮಾಡ್ಬೊದು ವೀಡ್ಯೋ ಕಾಲ್ಗಳ್ ಮಾಡಿಕೊಂಡು ಇದುಮಾಡ್ಬೊದು ನಾವು ಬಿಸ್ನೆಸ್ ಮೀಟಿಂಗ್ನೆಲ್ಲ ಮೊಬೈಲ್ನಲ್ಲೆ ಮಾಡ್ತಾಯಿರೋದರಿಂದ ಝೂಮ್ ಮೀಟಿಂಗ್ ಲಿಂಕ್ನೆಲ್ಲ ವಾಟ್ಸಾಪಲ್ಲೆ ಕಳಿಸ್ತಾರವ್ರು ನಾವು ಬೇರೆ ಇಲ್ಲಿ ಕುತ್ಕೊಂಡು ಬೇರೆ ದೇಶ್ದವ್ರ ಜೊತೆ ಝೂಮ್ ಮೀಟಿಂಗಲ್ಲಿ ಮಾತಾಡ್ಬೊದು ಈ ಥರ ಎಷ್ಟೊಂದು ಅನುಕೂಲಗಳ್ನ ಮಾಡಿಕೊಟ್ಟಿದೆ ಹಾಗು ಫಿಟ್ನೆಸ್ ಆ್ಯಪ್ ಒಂದಿದೆ ನಾವು ಆ ಫಿಟ್ನೆಸ್ ಆ್ಯಪ್ ಬಳಸ್ತಾ ಇರೋದರಿಂದ ಭಾಳಷ್ಟು ನಮಗೆ ಹೆಲ್ತಿನ ಬಗ್ಗೆ ಗಮನ ಹರಿಸ್ತಿದೆ ನಾವು ಯಾವಾಗ ನೀರು ಕುಡಿಬೇಕು ಎಷ್ಟು ನೀರು ಕುಡಿಬೇಕು ಅಂತ ಅದೇ ಟೈಮ್ ಸೆಟ್ ಮಾಡಿದ್ರೆ ಅದೇ ಹೇಳ್ತಾಯಿರತ್ತೆ ನಮಗೆ ಹಾಗೂ ದಿನನಿತ್ಯ ಈ ರೀತಿ ಎಕ್ಸಸೈಜ್ ಮಾಡಬೇಕು ಅಂತ ಅದೇ ತೋರಿಸುತ್ತೆ ಇನ್ಸ್ಟ್ರಕ್ಷನ್ ಮಾಡುತ್ತೆ ಇಷ್ಟು ವಾಕಿಂಗ್ ಮಾಡಿದ್ರೆ ಇಷ್ಟು ಆರ್ಟ್ಬೀಟ್ ಏನಾಗಿರುತ್ತೆ ಎಷ್ಟಾಗಿರುತ್ತೆ ಈ ಥರ ಎಲ್ಲ ಅನುಕೂಲಗಳ್ನ ಕೊಟ್ಟಿದೆ ಸ್ಮಾರ್ಟ್ಫೋನ್ಗಳಿಂದ ಭಾಳಷ್ಟು ನನಗೆ ಉಪಯೋಗ ಆಗಿದೆ ಏಕೆಂದರೆ ಎಲ್ಲದ ರೀತಿ ಹೇಳ್ದಂಗೆನೆ ಬಿಸ್ನೆಸ್ ಮಾಡಿದೀನಿ ಆ ಫಿಟ್ನೆಸ್ ಕಡೆ ಇದು ಕೊಟ್ಟಿದೆ ಯೂಟ್ಯೂಬ್ನಲ್ಲಿ ಭಾಳಷ್ಟು ವೀಡಿಯೋಸ್ಗಳ್ನ ನೋಡಿಕೊಂಡು ಆ ಕ್ಲಾಸ್ಗಳ್ನ ನಮ್ಮ ಮಗಳು ಆ ಕ್ಲಾಸ್ಗಳ್ನೆಲ್ಲ ನೋಡಿ ತಿಳ್ಕೊತಿರ್ತಾಳೆ ಅವ್ರ ಕ್ಲಾಸಲ್ಲಿ ಕರೆಟ್ಟಾಗಿ ಪಾಠ ಮಾಡಲಿಲ್ಲಾಂದ್ರೆ ಅವ್ಳಿಗ್ ಅರ್ಥ ಆಗಲಿಲ್ಲ ಅಂದರೆ ಮೊಬೈಲಲ್ಲಿ ಬಂದು ಎಷ್ಟೊಂದು ಜನ ಹೇಳ್ಕೊಡ್ತಿರ್ತಾರೆ ಅದನ್ನು ನೋಡಿ ತಿಳ್ಕೊತಿರ್ತಾರೆ ಭಾಳಷ್ಟು ಉಪಯೋಗಕಳಿದೆ ಇದರಲ್ಲಿ ಕಾ ಸ್ಮಾರ್ಟ್ಫೋನ್ಗಳಿಂದ ಅನುಕೂಲಗಳು ನಮಗೆ ಈ ಥರ ಆಗಿದೆ ಅನನುಕೂಲ ಅಂದರೆ ನನಗೆ ಸ್ಮಾರ್ಟ್ಫೋನ್ ಅಂದರೆ ಅದೇ ಮೊದಲೇ ಹೇಳ್ದಂಗೆ ನಾನು ಪಬ್ಜಿ ಜಾಸ್ತಿ ಅಡಿಕ್ಟಾಗಿಬಿಟ್ಟಿದ್ದೆ ಈಗಲು ಯಾವಾಗಲು ಆಡ್ತಾಯಿರ್ತೀನಿ ಅದನ್ನು ಅದಲ್ದೆ ಕ್ಲ್ಯಾಶ್ ಆಫ್ ಕ್ಲೈನ್ಸ್ ಆಗಿರ್ಬೊದು ಆ ಕ್ಲ್ಯಾಶ್ ಆಫ್ ಕ್ಲೈನ್ಸ್ ಬಂದು ನನ್ನ ಎಷ್ಟೊಂದು ಸಾಮ್ರಾಜ್ಯನ ಕಟ್ಟಿರ್ತೀನಿ ಅದನ್ನೆಲ್ಲ ಒಡೆದಾಕ್ಬಿಡ್ತಾರೆ ಅಂತ ಹಗ್ಲು ರಾತ್ರಿ ನಾನು ನಿದ್ದೆ ಮಾಡ್ತಿರಲಿಲ್ಲ ಯಾವಾಗಲು ಮ್ಯಾಚ್ಗಳು ಅಟ್ಯಾಕ್ ಮಾಡ್ತಿರುವೆ ನಾನೆ ಎಲ್ಲ ಅಟ್ಯಾಕ್ ಮಾಡಿ ಗೇಮ್ಗಳ್ನೆಲ್ಲ ಆಡ್ತಿರುವೆ ಯಾವಾಗ್ಲುನು ಪಬ್ಜಿ ಬಂದು ಏಸ್ ಪ್ಲೇಯರ್ ಆಗಬೇಕು ಟಾಪಲ್ಲಿರಬೇಕು ಅಂತನ್ಬಿಟ್ಟೂ ಎವೀ ಪಬ್ಜಿಗೆ ಅಡಿಕ್ಟಾಗಿ ಮೊಬೈಲ್ನ ಯೂಸ್ ಮಾಡ್ತಾನೆ ಇರುವೆ ಒಂದು ಮೊಬೈಲ್ ಆಡ್ತಾ ಆಡ್ತಾನೇ ಸುಟ್ಟೋಯಿತು ಆದರು ಇನ್ನೊಂದು ಕಾಸ್ಟ್ಲಿ ಮೊಬೈಲ್ ತಗೊಂಡೆ ಅದಕ್ಕೋಸ್ಕರ ಪಬ್ಜಿಗೋಸ್ಕರ ಮೊಬೈಲ್ ತಗೊಂಡೆ ಆ ಪಬ್ಜಿ ಸಕತ್ ಅಡಿಕ್ಟಾಗಿ ಈಗಲು ಆಡ್ತಾನೆ ಇರ್ತೀನಿ ಅದನ್ನು ಆದ್ರು ಭಾಳಷ್ಟು ಪಬ್ಜಿ ಆಡಿ ಎಷ್ಟೊಂದು ಸತಿ ಆಸ್ಪತ್ರೆಗೂ ಸೇರಿಕೊಂಡೀನಿ ಕರೆಟ್ಟಾಗಿ ನಿದ್ದೆ ಇಲ್ದೆ ಇದು ಫುಡ್ ಇಲ್ದೆ ಆ ಗ್ಯಾಸ್ಟಿಕ್ ಅಂತ ಹಾಸ್ಪೆಟ್ಲಗೆಲ್ಲ ಅಡಿಕ್ಟಾಗಿಬಿಟ್ಟಿನಿ ಈ ಥರ ಅನನುಕೂಲ ಆಗಿತ್ತು ನನಗೆ ಸ್ಮಾರ್ಟ್ಫೋನಿಂದ ಅದಲ್ದೆ ಅದು ಫೋನ್ಗಳಲ್ಲಿ ಬರೀ ಆ ಥರದೂ ಏಯ್ಟೀನ್ ಪ್ಲಸ್ ವೀಡಿಯೋಸ್ ಅವು ಇವು ಆ ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದೇ ಸಜೆಷನ್ಗಳ್ ಬರ್ತಿರ್ತವೆ ನಾವು ನೋಡಲ್ಲ ಅಂದ್ರು ಅದು ಬರ್ತಾಯಿರ್ತವೆ ಅದರಿಂದ ಎಷ್ಟೊಂದು ಬರೀ ಜನಗಳೆಲ್ಲ ಈಗ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಅಡಿಕ್ಟಾಗಿ ಅದಕ್ಕೆ ಅದನ್ನ ನೋಡಿ ನೋಡಿ ಅವರೆಲ್ಲ ಹೆಲ್ತ್ಗಳ್ನೆಲ್ಲ ಹಾಳ್ ಮಾಡ್ಕೊತಾ ಇದ್ದಾರೆ ನಮಗು ಅದು ಅದು ಬರ್ತಾನೆ ಇರುತ್ತೆ ಅದು ಯಾವಾಗ ನೋಡಿದ್ರು ನಾವೆಷ್ಟೇ ಇದು ಕೊಟ್ರು ಹೋಗಲ್ಲ ಅದರಿಂದ ನೋಡ್ತಾ ನೋಡಿ ಆರೋಗ್ಯ ಕಡೆ ಎಲ್ಲ ಸಮಸ್ಯೆ ಆಗ್ತಾಯಿರುತ್ತೆ ಅದಲ್ದೆ ಈಗ ಆ ಸೆಲಬ್ರೆಟಿಗಳು ಅವರು ಇವರು ಎಲ್ಲ ನೋಡ್ತಿರ್ತಿವಿ ಫಿಲಮ್ಗಳ್ ನೋಡ್ತಿರ್ತಿವಿ ಆ ಥರ ಗ್ಯಾಂಗ್ಸ್ಟರ್ಗಳು ಅವ್ರನ್ನೆಲ್ಲ ನೋಡಿ ನಮ್ಮ ಏರ್ಯಾದಲ್ಲೆ ಒಬ್ಬ ಹುಡ್ಗ ಇದ್ದ ಆ ಹುಡ್ಗನು ಇದೆ ಥರ ನೋಡಿ ಫಿಲಮ್ ನೋಡಿ ಹೋಗಿ ಕೊಲೆ ಮಾಡಿಬಿಟ್ಟಿದ್ದ ಯಾರ್ನೊವೇ ಈ ಥರ ಅನನುಕೂಲಗಳು ನಾನು ನೋಡಿದೀನಿ ಹಾಗೂ ಅದೇ ರೀತಿ ಬಂದರೆ ವೆಬ್ಸೈಟ್ಗಳು ಆ್ಯಕಿಂಗ್ ಆಗ್ತಾಯಿರ್ತವೆ ಮೊಬೈಲ್ನಿಂದ ಐಫೋನ್ ಪೇ ಗೂಗಲ್ ಪೇಯಿಂದ ಯಾವುಯಾವೋ ಲಿಂಕ್ ಕಳಿಸ್ತಿರ್ತಾರೆ ಅದರಿಂದ ಒಂದ್ಸತಿ ಅನನುಕೂಲ ಆಗಿತ್ತು ನನಗೆ ಯಾರೋ ಲಿಂಕ್ ಕಳಿಸ್ಬಿಟ್ಟು ಇದನ್ನು ಡೌನ್ಲೋಡ್ ಮಾಡಿ ಅಂತ ಹೇಳಿದ್ರು ಡೌನ್ಲೋಡ್ ಮಾಡಿದ ತಕ್ಷಣ ಅದು ಆ್ಯಪು ಹಂಗೆ ಲಾಕಾಗಿ ಹೋಗ್ಬಿಡೊದು ನಮ್ಮ ಅಕೌಂಟಿಂದ ಡ್ರು ದುಡ್ಡು ಟ್ರಾನ್ಸ್ಫರ್ ಆಗೋದು ನಾನು ಅವತ್ತೇನೋ ಸಧ್ಯಕ್ಕೆ ಆ ಬ್ಯಾಂಕಲ್ಲೆ ಇದ್ದೆ ಹಂಗೆ ಅಕೌಂಟ್ನ ಲಾಕ್ ಮಾಡಿಸ್ಬಿಟ್ಟೆ ಈ ಥರ ಎಷ್ಟೊಂದು ಇದುಮಾಡ್ತಿರ್ತಾರೆ ಅಕೌಂಟ್ಗಳ್ ಆ್ಯಕಕ್ ಆಗುವಂತಹ ಸಾಧ್ಯತೆಗಳಿರ್ತವೆ ಈ ಥರ ಆ್ಯಪ್ಗಳಿಂದ ಫೋನ್ ಪೇ ಗೂಗಲ್ ಪೇ ಭಾಳಷ್ಟು ಇವೆ ಇದರಿಂದಾ ಅನುಕೂಲನು ಇದೇ ಅನನುಕೂಲನೂ ಆಗಿದೆ ನನಗೆ